ಹಲೋ ಡಾಕ್ಟ್ರ್ ನಮಸ್ತೆ ಡಾಕ್ಟರ್ ನಾನು ಸುಮಿತ್ರಾ ಅಂದ್ಬಿಟ್ಟು ಪೇಸೆಂಟು ನೆನ್ನೆ ನೆನ್ನೆ ನಿಮ್ಮ ಕ್ಲಿನಿಕಿಗೆ ಬಂದಿದ್ದೆ ಡಾಕ್ಟ್ರ್ ನಾನು ಹುಷಾರಿಲ್ಲ ಅನ್ಬಿಟ್ಟು ಸ್ವಲ್ಪ ಸುಸ್ತು ತಲೆನೋವು ಜ್ವರ ಚಳಿ ಮೈ ಕೈ ನೋವೆಲ್ಲ ಇತ್ತು ಬಟ್ ನೀವು ಇಂಜೆಕ್ಷನ್ ಮಾಡಿ ಇಲ್ಲ ಡಾಕ್ಟ್ರೆ ಸಲ್ಪ ಕಡಿಮೆ ಆಗಲಿಲ್ಲ ಯಾಕೋ ವಿಪರೀತ ಸ್ವಲ್ಪ ಸುಸ್ತು ಇದೆ ಹಾಂ ಅದಕ್ಕೆ ತಮ್ಮನ್ನು ಭೇಟಿ ಮಾಡಕ್ಕೆ ಬರಣ ಅಂತಿದ್ದೆ ಪೆಶಂಟ್ ಜಾಸ್ತಿ ಇದ್ದಾರಾ ಡಾಕ್ಟರ್

ಹಾಂ ನೆನ್ನೆಯೇ ಹಾಕಿದ್ರಲ್ಲ ಡಾಕ್ಟರ್ ಡ್ರಿಪ್ಸೆಲ್ಲ ಹಾಕಿದ್ರಲ್ಲ ನೆನ್ನೆಯೇ ಹಾಂ ಹಾಂ

ಹಾಂ ಅಲ್ಲ ಡಾಕ್ಟರ್ ಪೆಶೆಂಟ್ಸ್ ಏನಾದ್ರೂ ಜಾಸ್ತಿ ಇದ್ದಾರಾ ಡಾಕ್ಟರ್ ಅಲ್ಲ ಎಲ್ಲ ಹಾಂ ಹ್ಞೂ ಹ್ಞೂ ತಗೊಂಡಿದೀನಿ ಡಾಕ್ಟರ್ ಹ್ಞೂ

ಹ್ಞೂ ಹ್ಞೂ ಹ್ಞೂ

ಹಾಂ ಅಲ್ಲ ಡಾಕ್ಟ್ರ್ ಸ್ವಲ್ಪ ತೈರೈಡ್ ಇದೆ ಆಮೇಲೆ ಶುಗರ್ ಇದೆ ಹಾಂ ಶುಗರ್ ಇದೆ

ಹ್ಞೂ

ಹಾಂ ಅಲ್ಲ ಟ್ರೀಟ್ಮೆಂಟ್ ತಗಂಡಿದೀನಿ ಡಾಕ್ಟ್ರ್ ನಾನು ಎಕ್ಸೆಲ್ಕೇರು ಬೆಂಗ್ಳೂರು ಎಕ್ಸೆಲ್ಕೇರ್ ಆಸ್ಪತ್ರೆಲ್ಲಿ ಅವರು ಜಿ ಪಿ ಒನ್ ಮತ್ತು ಮೆಟ್ಫಾರ್ಮಿನ್ ಜಿ ಪಿ ಒನ್ ಕೊಟ್ಟಿದ್ದಾರೆ ಅದು ಶುಗರ್ ಮಟ್ಟ ಏನು ಡಾಕ್ಟ್ರ್ ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ ಪೇಶಂಟ್ ಏನಾದರೂ ಜಾಸ್ತಿ ಇಲ್ಲ ಅಂತಂದರೆ ನಾನು ಇಮಿಡಿಯೆಟ್ಲಿ ನನ್ಗೆ ಫೋನ್ ಮಾಡ್ತೀರಾ ದಯವಿಟ್ಟು ಹಾಂ ಓಕೆ ಡಾಕ್ಟ್ರ್ ಓಕೆ